ನಮ್ಮ ಹಳ್ಳಿಯಲ್ಲಿ ಯಾರಿಗಾದರೂ ಮೂಳೆ ಮುರಿತ ಸಂಭವಿಸಿದರೆ ಅವರ ಮೂಳೆ ಮುರಿದ ಜಾಗದಲ್ಲಿ ಏನಾದರೂ ರಕ್ತಸ್ರಾವವಾಗುತ್ತಿದ್ದರೆ ಮೊದಲಿಗೆ ಆ ಭಾಗಕ್ಕೆ ಶುಚಿಯಾದ ಒಣ ಬಟ್ಟೆಯಿಂದ ಗಾಯದ ಮೇಲೆ ಇರುವ ರಕ್ತವನ್ನು ಶುಚಿಗೊಳಿಸಬೇಕು ನೋವನ್ನು ನಿವಾರಿಸಲು ಅದಕ್ಕೆ ಮಂಜುಗಡ್ಡೆಯನ್ನು ಇಟ್ಟು ಊತವನ್ನು ಮಿತಿಗೊಳಿಸುವಂತೆ ಮಾಡಿ ಅನಂತರ ಶೀಘ್ರವಾಗಿ ಅವರನ್ನು ಆಸ್ಪತ್ರೆಗೆ ತೆ ಕರೆದುಕೊಂಡು ಹೋಗಿ ಮೊದಲಿಗೆ ಆತನಿಗೆ ಏನಾಗಿದೆಯೋ ಎಂದು ವೈದ್ಯರು ಪರೀಕ್ಷೆ ಮಾಡಿದ ಬಳಿಕ ಆತನಿಗೆ ಕೈ ಭಾಗಕ್ಕೆ ಏಟು ಬಿದ್ದು ಮೂಳೆ ಮುರಿದಿದ್ದರೆ ತಕ್ಷಣ ಆತನ ಕೈಗೆ ಸೂಜಿ ಮದ್ದನ್ನು ಹಾಕಿ ಆತನ ಕೈಗೆ ಬಿಗಿಯಾಗಿ ಪಟ್ಟಿಯನ್ನು ಕೈಯ ಸುತ್ತ ಹಾಕುತ್ತಾರೆ ನಂತರ ಅದು ಗುಣವಾಗಲು ಒಂದಿಷ್ಟು ಮಾತ್ರೆ ಮದ್ದನ್ನು ಕೊಡುತ್ತಾರೆ ನಂತರ ಆರು ವಾರಗಳ ಕಾಲ ವಿಶ್ರಾಂತಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತೆ ಕೈ ಮೂಳೆ ಮುರಿದ ಮುರಿತವಾಗಿರುವುದರಿಂದ ಸದಾ ಕೈಯನ್ನು ನಮ್ಮ ಎಡ ಭುಜಕ್ಕೆ ನೇರವಾಗಿ ಮೂಳೆ ಮುರಿದ ಕೈಯನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಮತ್ತು ಈ ವಿಶ್ರಾಂತಿ ಸಮಯದಲ್ಲಿ ದಿನನಿತ್ಯ ಪೌಷ್ಟಿಕ ಆಹಾರವನ್ನು ಸೇವಿಸುತ್ತಿರಬೇಕು ಆರು ವಾರಗಳ ಕಾಲ ನಂತರ ಅದನ್ನು ಇನ್ನೊಂದು ಸಲ ವೈದ್ಯರು ಪರೀಕ್ಷೆ ಮಾಡಿ ನೋಡುತ್ತಾರೆ ಪೂರ್ತಿ ಗುಣವಾಗದಿದ್ದರೆ ಇನ್ನೂ ಸ್ವಲ್ಪ ವಾರಗಳ ಕಾಲ ವಿಶ್ರಾಂತಿ ಮಾಡಬೇಕಾಗುತ್ತದೆ ಏನಾದರೂ ಗುಣವಾಗಿದೆ ಎಂದು ಹೇಳಿದರೆ ನಂತರ ಕೈಯ ಭಾಗಕ್ಕೆ ದಿನನಿತ್ಯವೂ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಇದರಿಂದ ಕೈಯ ಚಲನವಲನಗಳು ಮೊದಲಿನ ಹಾಗೆ ಕೈ ಸುಧಾರಿಸಿಕೊಳ್ಳುತ್ತದೆ